ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನದೇ ಆದ ವೈಯಕ್ತಿಕ ಗುರಿಗಳು ಕನಸುಗಳು ಇದ್ದೇ ಇರುತೈತೆ ಅದಿಲ್ಲ ಅಂದರೆ ಅವನು ಮನುಷ್ಯ ಅನ್ನೋದೇ ಇಲ್ಲ ಯಾರೂ ಸಹ ನನಗೆ ಇರ್ತಕಂಥ ವೈಯಕ್ತಿಕ ಗುರಿಗಳು ಮತ್ತು ಕನಸುಗಳು ನನಗೇ ಈಗ ನಾನು ಕೋಚಿಂಗ್ ಹೋಗ್ತಾಯಿದಿನಿ ಮತ್ತು ಅದೇ ರೀತಿಯಾಗಿ ಎಸ್ ಡಿ ಎ ಎಫ್ ಡಿ ಎ ಏಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದಿನಿ ಅದನ್ನಾ ನೀಟಾಗಿ ಓದಿ ಕಂಪ್ಲೀಟ್ ಮಾಡಿ ಚೆನ್ನಾಗ್ ಏಕ್ಸಾಮ್ ಬರೆದು ಅದು ಪಾಸಾಗಬೇಕು ಅನ್ನೋ ಒಂದು ನನ್ನ ಗುರಿ ಆಗೈತೆ ಅದು ಪಾಸ್ ಮಾಡಿಬಿಟ್ಟು ಮತ್ತು ಅದು ಜಾಬ್ ಮಾಡಿಕೋಂಬೇಕು ಅನ್ನೋ ಒಂದು ಏಮ್ ನಂದಾಗೈತೆ ಮತ್ತು ಅದೇ ರೀತಿಯಾಗಿ ಅದುಕ್ಕೆ ಯಾವಯಾವ ರೀತಿ ಸ್ಟೆಪ್ಸ್ ತಗೊಂಬೇಕು ಅಂತಂದರೆ ಅದಕ್ಕೆ ಆದ ಬುಕ್ಸ್ ಬಂದೈತೆ ಮತ್ತು ಅದೇ ರೀತಿಯಾಗಿ ಅದಕ್ಕೆ ಅದಕ್ಕೇ ತಕ್ಕ ಹಾಗೆ ನಮಗೆ ಕೋಚಿಂಗ್ ಕ್ಲಾಸ್ ಕೊಡ್ತಾರೆ ಮತ್ತು ಅದೇ ರೀತಿಯಾಗಿ ಅವರು ಕೋಚಿಂಗ್ ಕ್ಲಾಸ್ ಕೊಟ್ಟರೆ ಮತ್ತು ಅಲ್ಲಿ ಪಾಠ ಕೇಳಿಬಿಟ್ಟು ಸೈಲೆಂಟ್ ಆಗಿದ್ದರೆ ಆಗೋದೆ ಇಲ್ಲ ಅಲ್ಲಿ ಕೇಳಿದ್ದು ಅಷ್ಟೇ ಇರ್ತೈತೆ ಮತ್ತು ಅದಕ್ಕೇ ನಮ್ಮ ಎಫರ್ಟ್ ಹಾಕಿದ್ರೆ ಚೆನ್ನಾಗಿ ನಮ್ಮ ಗುರಿಯನ್ನು ತಲುಪ್ಬೋದು ಮತ್ತು ಅದೇ ರೀತಿಯಾಗಿ ಡೈಲಿ ಡೈಲಿ ಅದಕ್ಕೆ ತಾ ಅದಕ್ಕೆ ಆದ ಬುಕ್ಸ್ ತಗೊಂಡು ಓದಬೇಕು ಮತ್ತು ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಒಂದು ಹತ್ತು ಸರಿ ಓದೋ ಬದಲು ಒಂದು ಸರಿ ಬರಿಬೇಕು ಚೆನ್ನಾಗ್ ನೆನಪಿರ್ತೈತೆ ಮತ್ತು ಅದೇ ರೀತಿಯಾಗಿ ಯಾವುದೇ ಒಂದು ಪ್ರತಿಯೊಂದು ವ್ಯಕ್ತಿಗೂ ಅಷ್ಟೇ ಒಬ್ಬ ಒಂದು ವೈಯಕ್ತಿಕ ಗುರಿ ಮತ್ತು ಯಾವ ಸಾಧನೆ ಮಾಡಬೇಕು ಅನ್ನೋ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡಿರ್ತಾರೆ ಅದೇ ರೀತಿಯಾಗಿ ಚೆನ್ನಾಗ್ ಓದಿ ಚೆನ್ನಾಗ್ ಎಕ್ಸಾಮ್ ಬರೆದು ಅದ್ರಲ್ಲಿ ಪಾಸಾದರೆ ನಮ್ಮ ಗುರಿಯನ್ನು ನಾವು ತಲುಪ್ಬೋದು